ಕೊಪ್ಪಳ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ರೀತಿಯ ಕೈಗಾರಿಕ ಉದ್ಯಮಗಳಿವೆ ಅದರಲ್ಲಿ ಆರ್ಥಿಕ ಚಲನ ಶಕ್ತಿಗಳು ಇವೆ ಮತ್ತೆ ಕೈಗಾರಿಕಾ ಉದ್ಯಮಗಳು ಇವೆ ಅವು ಯಾವು ಅಂತಂದರೆ ಕಲ್ಯಾಣಿ ಹರೇ ಕೃಷ್ಣ ಇಸ್ಪಾತ್ ವೆನ್ಯು ಧೃವದೇಶ್ ಮತ್ತೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಇವೆ ಸ್ಟೀಲ್ ಫ್ಯಾಕ್ಟ್ರಿಗಳು ಇವೆ ಸ್ಟೀಲಿಗೆ ಸಂಬಂಧ ಪಟ್ಟಂತಹ ವಸ್ತುಗಳನ್ನು ತಯಾರಿಸುವಂತಹ ಉದ್ಯಮಗಳು ಇವೆ ಇವು ಅನೇಕ ರೀತಿಯಂತ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇವೆ ಈ ಕಿರ್ಲಸ್ಕರ್ ಆಗಿರ್ಬೋದು ಕಲ್ಯಾಣಿ ಆಗಿರ್ಬೋದು ಅನೇಕ ರೀತಿ ಜನರು ಅಲ್ಲಿ ಕೆಲಸ ಮಾಡ್ತಾರೆ ಅನೇಕ ರೀತಿ ಸೇವೆಗಳನ್ನ ಅಲ್ಲಿ ಸಲ್ಲಿಸ್ತಾ ಇದ್ದಾರೆ ಜನರು ಅನೇಕ ರೀತಿಯ ಜನರಿಗೆ ಒಂದು ಉದ್ಯೋಗವಕಾಶಗಳನ್ನು ಕೊಟ್ಟಿದೆ ಅವು ಏನಂತಂದರೆ ಜನರಿಗೆ ನಿರುದ್ಯೋಗವನ್ನು ನಿವಾರಣೆ ಮಾಡಿವೆ ಕೊಪ್ಪಳ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ಕೃಷಿ ಕೂಡನೂ ಕೃಷಿಯಲ್ಲಿ ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ಆಗಿರ್ಬೋದು ಕುಷ್ಟಗಿ ಆಗಿರ್ಬೋದು ಯಲಬುರ್ಗಾ ಆಗಿರ್ಬೋದು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ರೀತಿಯ ತಾಲೂಕುಗಳು ಬರ್ತವೆ ಅದರಲ್ಲಿ ಗಂಗಾವತಿ ಅತ್ಯಂತ ಭತ್ತ ದ ಕಣಜ ಅನ್ನೋ ಹೆಸರುವಾಸಿಯಾಗಿರೋದು ಗಂಗಾವತಿ ಅಂದರೆ ಗಂಗಾವತಿಯಲ್ಲಿ ಅಕ್ಕಿಯನ್ನು ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಆ ಅಕ್ಕಿ ಈಗ ಅಕ್ಕಿ ಉತ್ಪಾದನೆ ಮಾಡ್ತಕ್ಕಂತ ಏನು ಅಕ್ಕಿ ಇದೆಲ್ಲ ಅದು ಹೊರನಾಡಿಗು ಕೂಡ ಹೋಗ್ತಾಯಿದೆ ಹೊರ ದೇಶಕ್ಕು ಕೂಡ ಹೋಗ್ತಾಯಿದೆ ಅಷ್ಟು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯಲ್ಲಿ ಅಕ್ಕಿ ಉತ್ಪಾದನೆ ಚೆನ್ನಾಗಿದೆ ಮತ್ತೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅಂತಂದರೆ ಯಲಬುರ್ಗಾ ಆ ಕಡೆಯೆಲ್ಲ ಮೆಕ್ಕೆ ಜೋಳ ಶೇಂಗಾ ಬತ್ ಇದು ಭತ್ತನು ಕೂಡ ಅಲ್ಲಿ ಬೆಳಿತಾರೆ ಅನೇಕ ರೀತಿ ಆದಂತಹ ಹತ್ತಿಯಾಗಿರ್ಬೋದು ಅನೇಕ ರೀತಿ ಬೆಳೆಗಳನ್ನು ಅಲ್ಲಿ ಬೆಳಿತಾರೆ ಎಲ್ಲಿ ಯಲಬುರ್ಗಾ ಕುಷ್ಟಗಿ ಕಾರಟಗಿ ಅನೇಕ ರೀತಿಯಲ್ಲಿ ಅಲ್ಲಿ ಕೂಡ ಕೈಗಾರಿಕೆನ ನಾವು ನೋಡ್ಬೋದು ಮತ್ತೆ ಕೃಷಿಯಲ್ಲಿ ಕೂಡ ಅನೇಕ ರೀತಿ ಉತ್ಪಾದನೆಗಳು ಇವೆ ಸರಕು ಮತ್ತೆ ಸೇವೆಯ ಸೇವೆ ಅಂತಂದರೆ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಜಿಲ್ಲೆ ತುಂಬ ಕೈಗಾರಿಕೆ ಮತ್ತು ಉದ್ಯಮಗಳ ನಗರಿ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಅಷ್ಟು ಒಂದು ಫ್ಯಾಕ್ಟ್ರಿಗಳು ಅಷ್ಟು ಒಂದು ಕಾರ್ಖಾನೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಇವೆ